ಹಲೋ ಸರ್ ನಾನು ಪುನೀತ್ ಅಂತ ಹೇಳಿ ಸರ್ ನಾನು ಬ್ಯಾಂಗ್ಳೂರ್ಗೆ ಜಸ್ಟು ಈಗ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಫ್ಯಾಮ್ಲಿ ಜೊತೆ ಸೊ ನಾನೀಗ ಇಲ್ಲಿ ಬೈಯ್ಯಪ್ನಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ನಾನು ವೈಟ್ಫೀಲ್ಡ್ಗೆ ಹೋಗಬೇಕಾಗಿದೆ ಸೊ ನಾನು ಅರ್ಜೆಂಟೂ ಕಾಫೀ ಕುಡಿಯಬೇಕು ಮತ್ತು ನನ್ನ ಜೊತೆ ನನ್ನ ಫ್ಯಾಮ್ಲಿ ಇದ್ದಾರೆ ಸ್ವಲ್ಪ ಶಾಪಿಂಗೂ ಮಾಡಬೇಕು ಸೊ ಆನ್ ದ ವೇ ನನಗೆ ಯಾವ್ದಾರೂ ಒಂದು ಪ್ಲೇಸು ಸಜೆಸ್ಟ್ ಮಾಡ್ತೀರಾ

ಓಕೆ

ಸರಿ

ಟಾಯ್ಸ್ ಶೋರೂಮ್ ಏನಾದ್ರೂ ಇದೆಯಾ ಅಲ್ಲಿ ನಿಯರ್ಬೈ ಯಾಕೆ ಅಂತಂದರೆ ನಾನು ಟಾಯ್ಸು ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಓಕೆ ಹ್ಞೂ ಹ್ಞೂ ಹ್ಞೂ

ಓಕೆ ಹ್ಞೂ ಹ್ಞೂ ಓಕೆ ಅಲ್ಲಿಂದ ಮಾಲಿಂದ ವೈಟ್ಫೀಲ್ಡ್ಗೆ ಎಷ್ಟ್ ದೂರ ಆಗಬಹುದು ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಓಕೆ ಹಾಂ ಹಾಂ

ಓಕೆ ಥ್ಯಾಂಕ್ ಯು ಶಾಂತಕುಮಾರ್ ಅಂದ್ರಿ ಅಲ್ವಾ ನಿಮ್ಮ ಹೆಸ್ರು ಓಕೆ ಶಾಂತಕುಮಾರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇನ್ಫೊಮೇಷನ್ಗೆ ಹೇಳಿ ಇಲ್ಲ ಇಲ್ಲ ಏನು ಮತ್ತೇನೂ ಇಲ್ಲ ಓಕೆ ಥ್ಯಾಂಕ್ ಯು